ಮೇಡಮ್ ಪಾರ್ಥ ರೆಸ್ಟೋರೆಂಟಾ ಹೋಕೆ ಮೇಡಮ್ ಗುಡ್ ಮಾರ್ನಿಂಗ್ ನಮಗೆ ಒಂದು ಆರ್ಡರ್ ಬೇಕಾಗಿತ್ತು ಓಕೆ ಒಂದು ಪ್ಲೇಟ್ ಇಡ್ಲಿ ಹಾಗೆ ಒಂದು ಪ್ಲೇಟು ಚಿಕನ್ ಮಂಚುರಿ ಅಂದರೆ ನಮಗೆ ಎಷ್ಟು ಗಂಟೆ ಹಾಂ ಸಾಕು ಮೇಡಮ್ ಇಷ್ಟು ಸಾಕು

ನೈಟ್ ಅಂತಿಲ್ಲ ಮೇಡಮ್ ನಮ್ಮ ಅಂದರೆ ಫಾ ಡೆಲಿವರಿ ಫಾಸ್ಟ್ ಇದ್ದರೆ ನಮಗೆ ಇನ್ನೂ ಒನ್ ಅವರಲ್ಲಿ ಆಯ್ತು ಅಂದರೆ ಬಾ ಚೆನ್ನಾಗಿತ್ತು ಇನ್ನು ಒನ್ ಅವರಲ್ಲಿ ಡೆಲಿವರಿ ಆಗುತ್ತಾ

ಓಕೆ ನಮ್ಗೆ ಅದೂ ವ ಅದನ್ನಷ್ಟು ಇರಲಿ ಆಮೇಲೆ ಸ್ವಲ್ಪ ಪಾ ಇದು ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ಲಿ ಹಾಂ ಓಕೆ ನಾವೆಂದ್ರೆ ಅಮೌಂಟ್ ನಿಮಗೆ ಅದು ಇಲ್ಲಿರ್ಲಿಲ್ಲ ಅಮೌಂಟ್ ಫೋನ್ ಪೇನೆ ಮಾಡ್ಬಿಡ್ತೀನಿ ನಾನು ನಿಮಗೆ ಅಮೌಂಟ್ ಫೋನ್ ಪೇ ಮಾಡ್ತೀನಿ ನಾನು ಫೋನ್ ಪೇ ಮಾಡಿದ ತಕ್ಷಣ ನಿಮ್ಗೆ ಅದು ಇದನ್ನು ಬಾ ಕಳಿಸ್ತೀನಲ್ಲ ಅವಾಗ ನನಗೆ ಅದು ಆರ್ಡ್ರ್ ಒಂದು ಸ್ವಲ್ಪ ಬೇಗ ಬಂದರೆ ಸಾಕು ಅಡ್ರೆಸ್ ತಗೊಳ್ರಿ ಅಂಶ ಹಿರೇಮಠ್ ಅಕ್ಕಮಹಾದೇವಿ ನಿಲಯ ಗರಿಶ್ರೀ ನಗರ

ಸ್ವಲ್ಪ ಬೇಗ ಅಂತೂ ಮಾಡಿಕೊಡ್ರಿ ಮತ್ತೆ ನಿಮ್ಮಲ್ಲಿ ಅಂದರೆ ನಿಮಗೆ ಟೈಮಿಂಗ್ ಎಲ್ಲಿವರೆಗೂ ಇದೆ ಅದು ನಮಗೆ ಸಿಗ್ಲಿಕ್ಕೆ ಎಷ್ಟೊತ್ತು ಸಿಗ್ಬಹುದು ಹೌದಾ ಯಾ ಸ್ವಲ್ಪ ಅಂದರೆ ಯಾವ ಸ ಈವನ್ ಸಂಡೇ ಆಲ್ಸೋ ಸಿಗುತ್ತಾ ನಿಮ್ಮಲ್ಲಿ ಸಂಡೆನೆ ಅವೈಲೇಬಲ್ ಬನ್ನಿ ಮಾತ್ರ ಹೋಕೆ ಸಂಡೇನಾ ಸಂಡೆ ಟೈಮಿಂಗು ಸೇಮ್ ಇದೇನ ಮತ್ತು ಅದ್ರಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ ಓಕೆ ತ್ಯಾಂಕ್ ಯು ಮೇಡಮ್ ಹಾಗಾದರೆ ನಾನು ಅದನ್ನೊಂದು ಆರ್ಡ್ರ್ ಇದು ಮಾಡಿಕೊಂಡು ನನ್ಗೆ ಇನ್ನು ಒನ್ ಅವರಲ್ಲಿ ಸ್ವಲ್ಪ ಆದಷ್ಟು ಡೆಲಿವರಿ ಇದು ಮಾಡ್ಕೊಳ್ತೀನಿ ಓಕೆ ಮೇಡಮ್ ತ್ಯಾಂಕ್ ಯು